ಹಲೋ ಸರ್ ನಾನು ಪ್ರೇಮಾ ಸರ್ ಮಾತಾಡ್ತಾಯಿರೋದು ಆವಾಗಲೇ ಕ್ಯಾಬ್ ಬುಕ್ ಮಾಡಿದ್ನಲ್ಲ ಇನ್ನು ಬಂದಿಲ್ಲ ಸರ್ ಹತ್ತು ನಿಮಿಷ ಅಂಥೇಳಿದ್ರೆ ಹತ್ತು ನಿಮಿಷ ಆಯಿತು ಇನ್ನೂ ಬಂದಿಲ್ಲ ಸರ್ ಅದಕ್ಕೆ ಮತ್ತೆ ಕಾಲ್ ಮಾಡಿದ್ದೀನಿ ಸರ್ ಏಕೆ ಸರ್ ಲೇಟಾಗಿದೆ ಸರ್ ಟ್ರಾಪಿಕೆಂದ್ರೆ ನಾವೇನ್ಮಾಡೋಣ ಸರ್ ನೀವು ಹತ್ತು ನಿಮಿಷ್ದೊಳ್ಗಡೆ ಬರ್ತೀನಂಥೇಳಿದ್ರಿ ಬಂದೇ ಇಲ್ಲ ನಾವು ಕಾದು ಕಾದು ಸಾಕಾಗಿದೆ ಸರ್ ಸರ್ ನನಗೆ ತುಂಬ ಕೆಲ್ಸಯಿದೆ ಸರ್ ನಾನು ಫಂಕ್ಷನ್ಗೋಗ್ತಾಯಿದ್ದೀನಿ ನನಗೋಸ್ಕರ ಮೆಂಬರ್ಸ್ ಕಾಯ್ತಾಯಿದ್ದಾರೆ ಬೇಗ ಬನ್ನಿ ಸರ್ ಸರ್ ನೀವು ಇನ್ನೂ ಹತ್ತು ನಿಮಿಷ ಅಂದರೆ ಹೇಗೆ ಸರ್ ಸ್ವಲ್ಪ ಐದು ನಿಮಿಷದೊಳ್ಗಡೆ ಬೇಗ ಬನ್ನಿ ಸರ್ ನೀವು ಈ ಥರಯೆಲ್ಲ ಜವಾಬ್ದಾರಿಯಿಂದೇಳ್ಬಾರ್ದು ಸರ್ ಸ್ವಲ್ಪ ಬೇಗ ಬರಬೇಕು ಆ ಥರ ಅಂದ್ಬಿಟ್ರೆ ಹೇಗೆ ಸರ್ ಬರಬೇಕು ಸರ್ ಸ್ವಲ್ಪ ಬೇಗನೇ ನನ್ಗೆ ಪಂಕ್ಷನ್ನಿದೆ ಪಂಕ್ಷನ್ಗೋಗಬೇಕು ಸರ್ ನೀವು ಈ ಥರಯೆಲ್ಲ ಮಾತಾಡ್ಬಾರ್ದು ಸರ್ ಸ್ವಲ್ಪ ಬೇಗ ಬರಬೇಕು ನಾವು ನೀವು ಬೇಗ ಬರ್ತೀರಂತಲೇ ನಿಮ್ಮ ಕ್ಯಾಬ್ ಬುಕ್ ಮಾಡಿರೋದು ನೀವು ಈ ಥರಯೆಲ್ಲ ಮಾತಾಡಿದ್ರೆ ನಾವು ಮತ್ತೆ ನಿಮ್ಮ ಕ್ಯಾಬೆಲ್ಲ ಬುಕ್ ಮಾಡಲ್ಲ ಸರ್ ಬೇರೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಹ್ಞೂ ಸರ್ ಹತ್ತು ನಿಮಿಷ್ದೊಳ್ಗಡೆ ನೀವು ಬರ್ಬೇಕು ಸರ್ ಬಂದಿಲ್ಲ ಅಂದರೆ ನಾನು ಬೇರೆ ಕ್ಯಾಬ್ ಮಾಡ್ಕೊಂಡು ಹೋಗ್ತೀನಿ ಸರ್ ಹ್ಞೂ ಓಕೆ ಸರ್ ಟ್ರಾಪಿಕ್ ಅಂತೆಲ್ಲ ಉದಾಹರ್ಣೆ ಕೊಡ್ಬಾರ್ದು ಸರ್ ಜವಾಬ್ದಾರಿಯಿಂದ ಸ್ವಲ್ಪ ನಾವೇಳಿದ ಟೈಮಿಗೆ ಬೇಗ ಬಂದು ನಮ್ಮನ್ನ ಪಿಕಪ್ ಮಾಡ್ಬೇಕು ಸರ್ ಹ್ಞೂ ಓಕೆ ಸರ್ ಸ್ವಲ್ಪ ಬೇಗ ಬರಬೇಕು ಇಲ್ಲ ಅಂದರೆ ನಾನು ಬೇರೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತೀನಿ